ನಮ್ಮ ಹಳ್ಳಿ ಬಾಡ ಬಾಡ ಇದು ಕರ್ನಾಟಕ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಉತ್ತರ ಉತ್ತರ ಭಾಗದಲ್ಲಿ ಇದೆ ಈ ಬಾಡ ಗ್ರಾಮ ತುಂಬ ನನಗೆ ಅಚ್ಚುಮೆಚ್ಚು ನಾನು ಹುಟ್ಟಿ ಬೆಳೆದಿದ್ದು ಅಲ್ಲೇ ನಾನು ಅಲ್ಲಿ ಅಲ್ಲಿ ಅಲ್ಲಿರುವ ವಾತಾವರಣ ಆಗಿರ್ಬೋದು ಅಲ್ಲಿರುವಂಥ ಸಂಸ್ಕೃತಿ ಆಗಿರ್ಬೋದು ಅಲ್ಲಿರುವಂತಹ ಹಳ್ಳಿ ವಾತಾವರಣ ತುಂಬ ನನಗೆ ಅಚ್ಚುಮೆಚ್ಚು ಏಕೆಂದರೆ ಅಲ್ಲಿರೋ ಜನ ನನ್ನ ತುಂಬ ಚೆನ್ನಾಗಿ ಮಾತ್ನಾಡಿಸ್ತಾರೆ ನಾವೂ ಅವ್ರನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ ಅಕ್ಕಪಕ್ಕ ಮನೆಗಳಲ್ಲಾಗಿರ್ಬೋದು ನಮ್ಮ ಮನೆಲ್ಲಾಗಿರ್ಬೋದು ಯಾವುದೇ ರೀತಿಯ ಹಬ್ಬ ಹರಿದಿನ ಬಂದರೂ ಎಲ್ಲರೂ ಒಟ್ಟುಗೂಡಿ ನಾವು ಆ ಹಬ್ಬವನ್ನು ಆಚರಿಸುತ್ತೇವೆ ಮತ್ತು ನಾನು ಓದಿ ಬೆಳೆದಿರುವಂತಹದ್ದು ಅಲ್ಲೇ ನಾನು ಕನ್ನಡ ಮಾತನ್ನ ಕನ್ನಡ ಭಾಷೆಯಲ್ಲೇ ನಾನು ನನ್ನ ಓದು ಓದು ಪ್ರಾಥಮಿಕ ಶಿಕ್ಷಣವನ್ನ ನಾನು ಪೂರ್ಣಗೊಳಿಸಿದ್ದೇನೆ ಅಲ್ಲಿರುವಂಥ ಶಿಕ್ಷಕರು ನನಗೆ ತುಂಬ ಚೆನ್ನಾಗಿ ಬೋಧನೆಯನ್ನು ಮಾಡಿದ್ದಾರೆ ಅಲ್ಲಿರುವಂಥ ಸ್ನೇಹಿತರು ಆಗಿರ್ಬೋದು ಬಂಧು ಬಳಗ ಆಗಿರ್ಬೋದು ನಮ್ಮದು ಯಾವುದೇ ಕಷ್ಟ ಆಗಿರ್ಬೋದು ಅವ್ರ ಹತ್ರ ನಾವು ಮಾತನಾಡಿದಾಗ ಅವರು ನಮಗೆ ತುಂಬ ಚೆನ್ನಾಗಿ ಅವ್ರು ನಮಗೆ ತುಂಬ ಚೆನ್ನಾಗಿ ನಮ್ಮನ್ನ ರೆಸ್ಪಾನ್ಸ್ ಮಾಡ್ತಾರೆ ಅವರು ನಮಗೆ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ಹಂಗಾಗಿ ನಮಗೆ ಹಳ್ಳಿನೇ ನನಗೆ ತುಂಬ ಇಷ್ಟವಾದಂಥ ಹಳ್ಳಿ ಅಂದರೆ ನಮ್ಮ ಊರು ನಮ್ಮ ಊರು ಬಾಡದಲ್ಲಿ ನಾವು ತುಂಬ ಚೆನ್ನಾಗೇ ನಾವು ಇದ್ದೀವಿ ಆಮೇಲೆ ಪಕ್ಕ ಅಕ್ಕಪಕ್ಕ ಸ್ನೇಹಿತರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸರ್ರೌಂಡಿಂಗ್ಸ್ ನಾವು ತುಂಬ ಚೆನ್ನಾಗಿ ನಾವು ಯಾವುದೇ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಹೊರ್ಗಡೆ ಎಲ್ಲ ಆಟ ಆಡೋದು ಆಗಿರ್ಬೋದು ಓಡಾಡೋದು ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಲ್ಲಿರುವಂಥ ಕೆರೆ ಹಳ್ಳ ಕೊಳ್ಳ ಬಾವಿ ಆಗಿರ್ಬೋದು ಅಲ್ಲಿರೋ ಅಂತಹ ನೇಚರು ಅಲ್ಲಿರೋ ಅಂಥ ಮರಗಳು ಆಮೇಲೆ ಅಲ್ಲಿರೋ ಅಂಥ ಪ್ರಾಣಿ ಪಕ್ಷಿಗಳು ನಮಗೆ ತುಂಬ ಅಚ್ಚುಮೆಚ್ಚಾಗಿ ಇದೆ ಹಾಗಾಗಿ ನನಗೆ ನಮ್ಮೂರೇ ನನಗೆ ತುಂಬ ಇಷ್ಟವಾದಂಥ ಊರು ಆಗಿದೆ